ದ್ರಾವಿಡ ಭಾಷೆಗಳಲ್ಲಿ ಪ್ರಾಮುಖ್ಯವುಳ್ಳ ಭಾಷೆಯು ಭಾರತದ ಪುರಾತನವಾದ ಭಾಷೆಗಳಲ್ಲಿ ಒಂದು ಆಗಿರುವ ಕನ್ನಡ ಭಾಷೆಯನ್ನು ಅದರ ವಿವಿಧ ರೂಪಗಳಲ್ಲಿ ಸುಮಾರು ನಲವತ್ತ ಐದು ದಶಲಕ್ಷ ಜನರು ಆಡುನುಡಿ ಆಗಿ ಬಳಸುತ್ತಿದ್ದಾರೆ ಕನ್ನಡ ಕರ್ನಾಟಕ ರಾಜ್ಯದ ಆಡಳಿತ ಭಾಷೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಂದಿ ಮಾತನಾಡುವ ಭಾಷೆ ಎಂಬ ನೆಲೆಯಲ್ಲಿ ಇಪ್ಪತ್ತೊಂಬತ್ತನೆಯ ಸ್ಥಾನ ಕನ್ನಡಕ್ಕಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಜಗತ್ತಿನ ಐದು ಆರು ಪಾಯಿಂಟ್ ನಾಲ್ಕು ಕೋಟಿ ಜನರು ಕನ್ನಡ ಮಾತನಾಡುತ್ತಾರೆ ಎಂದು ತಿಳಿದು ಬಂದಿದೆ ಇದರಲ್ಲಿ ಐದು ಪಾಯಿಂಟ್ ಐದು ಕೋಟಿ ಜನರ ಮಾತೃಭಾಷೆ ಕನ್ನಡವಾಗಿದೆ ಬ್ರಹ್ಮ ಲಿಪಿಯಿಂದ ರೂಪುಗೊಂಡ ಕನ್ನಡ ಲಿಪಿಯನ್ನು ಲಿಪಿಯನ್ನು ಉಪಯೋಗಿಸಿ ಕನ್ನಡ ಭಾಷೆಯನ್ನು ಬರೆಯಲಾಗುತ್ತದೆ ಕನ್ನಡ ಭಾರ ಬರಹದ ಮಾದರಿಗಳಿಗೆ ಸುಮಾರು ಐದು ನೂರು ವರ್ಷಗಳ ಚರಿತ್ರೆ ಇದೆ ಕ್ರಿಸ್ತಶಕ ಆರನೆಯ ಶತಮಾನದ ಪಶ್ಚಿಮ ಗಂಗ ಸಾಮ್ರಾಜ್ಯದ ಕಾಲದಲ್ಲಿ ಮತ್ತು ಒಂಬತ್ತನೆಯ ಶತಮಾನದ ರಾಜ್ಯಕೂಟ ಅದಲ್ಲದೆ ಸಾವಿರ ವರ್ಷಗಳ ಸಾಹಿತ್ಯ ಪರಂಪರೆ ಕನ್ನಡಕ್ಕಿದೆ ವಿನೋಬಾ ಭಾವೆ ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿಯೆಂದೇ ಹೊಗಳಿದ್ದಾರೆ ಕನ್ನಡವು ಒಂದು ದ್ರಾವಿಡ ಭಾಷೆಯಾಗಿದ್ದು ಕನ್ನಡ ಲಿಪಿ ಸುಮಾರು ಸಾವಿರದ ಐದುನೂರು ಇಂದ ಸಾವಿದ ಸಾವಿರದ ಆರುನೂರು ವರ್ಷಗಳಿಗಿಂತಲೂ ಹಿಂದಿನದ್ದು ಐದನೆಯ ಶತಮಾನದ ಹಲ್ಮಿಡಿ ಶಾಸನದ ಸಮಯ ಕಾಲಕ್ಕೆ ಕನ್ನಡವೂ ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು ಕನ್ನಡದ ಭಾಷೆ ಕ ಚರಿತ್ರೆಯನ್ನು ಮೂರು ವಿಭಾಗವಾಗಿ ವಿಂಗಡಿಸ್ಲಾಗಬೌದು ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಹಳೆಗನ್ನಡ ಕ್ರಿಸ್ತಶಕ ನಾನ್ನೂರ ಐವತ್ತರಿಂದ ಕ್ರಿಸ್ತಶಕ ಸಾವಿರದ ಎರಡು ನೂರರವರೆಗೆ ನಡುಗನ್ನಡ ಕ್ರಿಸ್ತಶಕ ಸಾವಿರದ ಎರಡು ನೂರರಿಂದ ಸಾವಿರದ ಏಳು ನೂರರವರೆಗೆ ಮತ್ತು ಹೊಸಗನ್ನಡ ಕ್ರಿಸ್ತಶಕ ಸಾವಿರದ ಏಳು ನೂರರಿಂದ ಪ್ರಸ್ತುತ ಕಾಲಘಟ್ಟವಾಗಿರುತ್ತದೆ ಕನ್ನಡ ಭಾಷಾ ಪರಿಣಿತವನ್ನು ಕನ್ನಡ ಸಾಹಿತ್ಯದ ಬೆಳವಣಿಗೆಯನ್ನು ಅಭ್ಯಾಸ ಮಾಡಬಹುದಾದ ಕಾಲಮಾನವನ್ನು ಈ ಕೆಳಗಿನಂತೆ ನಿರ್ದಿಷ್ಟವಾಗಿದೆ ಪೂರ್ವದ ಹಳೆಗನ್ನಡ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಪೂರ್ವ ಹಳೆಗನ್ನಡವನ್ನು ಅನಿಶ್ಚಿತ ಕಾಲಘಟ್ಟದಿಂದ ಎರಡನೆಯ ಶತಮಾನದವರೆಗೆ ಹಳೆಗನ್ನಡ ಎರಡರಿಂದ ಹದಿನಾಲ್ಕನೇ ಶತಮಾನದವರೆಗೆ ನಡುಗನ್ನಡ ಹನ್ನೆರಡರಿಂದ ಹದಿನೆಂಟನೆಯ ಶತಮಾನದವರೆಗೆ ಹೊಸಗನ್ನಡ ಹದಿನೆಂಟನೆಯ ಶತಮಾನದಿಂದ ಯುಗ ಇತ್ತೀಚಿಗೆ ಕಳೆದ ಶತಮಾನದಲ್ಲಿ ಎಂದರೆ ಇಪ್ಪತ್ತನೇ ಶತಮಾನದಲ್ಲಿ ಕನ್ನಡ ಭಾಷೆಯ ಅಭಿವೃದ್ಧಿ ಬಹಳ ವ್ಯಾಪಕವಾಗಿ ನಡೆಯಿತು ಕನ್ನಡ ಭಾಷೆಯು ಅಭಿಜಾತ ಭಾಷೆ ಎಂಬ ಸ್ಥಾನವನ್ನು ಕೇಂದ್ರ ಸರ್ಕಾರದಿಂದ ಪಡೆದಿದೆ ಇಂತಹ ಜಾಗದಲ್ಲಿ ಕನ್ನಡ ಭಾಷೆಯ ಬಳಕೆ ಇತ್ತೀಚವಾಗಿದೆ ಕನ್ನಡ ಭಾಷೆ ವಾಣಿಜ್ಯ ಕೇನ್ ಕ್ಷೇತ್ರಗಳಲ್ಲಿಯೂ ಮುಂಚೂಣಿಯ ಭಾಷೆಯಾಗಿ ಒಳಗೊಂಡಿದೆ